ನಮಸ್ತೆ ಸರ್ ನಿಮ್ಮ ಉಬರ್ ಇದರ ಕಾರ್ನ ಬುಕ್ ಮಾಡಿದ್ದೆ ನಾನು ನಾನು ತುಮಕೂರಿಂದ ನಾನು ಬೆಂಗಳೂರಿಗೆ ನಾನು ಏರ್ಪೋರ್ಟಿಗೆ ಹೋಗ್ಬೇಕಾಯಿತು ಆದ್ದರಿಂದ ನಿಮ್ಮ ಕಾರಿಗೆ ಬುಕ್ ಮಾಡಿ ನಾನು ಅಲ್ಲಿ ಬೆಂಗಳೂರಿಗೆ ಹೋದೆ ಆದರೆ ನಿಮ್ಮ ಕಾರಲ್ಲಿ ಯಾವುದೇ ರೀತಿ ಕ್ವಾಲಿಟಿ ಸರ್ವಿಸ್ ಸಿಗ್ಲಿಲ್ಲ ಸರ್ ನಮಗೆ ಕಾರ್ ಸೀಟ್ ಎಲ್ಲ ಹರಿದೋಗಿತ್ತು ಆ ಡ್ರೈವರು ಸ್ವಲ್ಪ ಹಾರನ್ ಹೊಡಿಯಪ್ಪ ಅಡ್ಡ ಬಂದಿದ್ದಾರೆ ಯಾರು ಅಂದರೆ ಹಾರನ್ ವರ್ಕ್ ಆಗಲ್ಲ ಮೇ ಸರ್ ಅಂತ ಹೇಳ್ತಾರೆ ಈ ರೀತಿ ನೀವು ಕಾರುಗಳನ್ನ ನಮಗೆ ಕೊಟ್ಬಿಟ್ರೆ ನಮಗೆ ಒಂಥರಾ ಬೇಜಾರಾಗುತ್ತೆ ಆದ್ದರಿಂದ ನಾವು ಕೊಟ್ಟಿರೋ ದುಡ್ಡಿಗಾರ ನಮಗೆ ಚೆನ್ನಾಗಿರೋ ಕಾರ್ನ ನೀವು ಕಳಿಸ್ಕೊಡಿ ನೆಕ್ಸ್ಟ್ ಟೈಮ್ಯಿಂದ ಏಕೆಂದ್ರೆ ಸೀಟ್ಯೆಲ್ಲ ಹರಿದೋಗಿತ್ತು ನಮ್ಗೆ ಕೂತ್ಕೊಳ್ಳೋಕೆ ತೊಂದರೆ ಆಗ್ತಿತ್ತು ಹಾರನ್ ಹೊಡೀತಿರ್ಲಿಲ್ಲ ಈ ರೀತಿಯ ಸೇಫ್ಟಿ ಇಲ್ಲದಲೇ ನಾವು ಕಾರುಗಳನ್ನ ನಾವು ಬೆಂಗಳೂರಿಗೆಲ್ಲ ಹೋಗೋಕಾಗಲ್ಲ ಆದ್ದರಿಂದ ದಯವಿಟ್ಟು ನೆಕ್ಸ್ಟ್ ಟೈಮ್ಯಿಂದ ನೀವು ನಾವೇನಾರ ಬುಕ್ ಮಾಡಿದಾಗ ಒಳ್ಳೆ ಕಾರುಗಳನ್ನೇ ಕಳ್ಸ್ಕೊಂಡು